ಹಲೋ ಹೌದು ಹೇಳಿ ಯಾರು ಮಾತಾಡ್ತಿರೋದು ಇದು ಹಾಂ ಹಾಂ ಹೇಳಿ ಆಶಾ ಅವರೆ ನೀವು ಸಂಘಕ್ಕೆ ಸೇರ್ಲಿಕೆ ಇತ್ತಾ ಹಾಂ ಹಾಂ ನಿಮ್ಮದೂ ಹಾಂ ಹಾಂ ಹೇಳಿ ಹಾಂ ಅದು ಎಂತ ಗೊತ್ತ ಇವಾಗ ವಾ ತಿಂಗಳಲ್ಲಿ ನಾಲ್ಕು ಸಲ ಮೀಟಿಂಗ್ ಇರ್ತದೆ ಅಂದರೆ ವಾರಕ್ಕೆ ಒಂದು ಸಲ ಇರ್ತದೆ ಗುರುವಾರ ಬರ್ತದೆ ಮೀಟಿಂಗ್ ಪ್ರತಿ ಪ್ರತಿ ವಾರ ಕೂಡ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಇರ್ತದೆ ಮೀಟಿಂಗ್ ನೀವು ಮೀಟಿಂಗನ್ನೂ ತಪ್ಪಿಸ್ಲಿಕಿಲ್ಲ ಪ್ರತೀ ವಾರ ಕೂಡ ಬರ್ಬೇಕಾಗ್ತದೆ ಗುರುವಾರ ಸರಿಯಾ ಹಾಂ ದಾಖಲಾತಿಗೆ ಏನೆಲ್ಲ ಬೇಕು ಅಂತ ಹೇಳ್ತೇನೆೇ ಒಂದು ನಿಮ್ಮದು ಫೋಟೋ ಬೇಕು ಫೋಟೋ ನಿಮ್ಮದು ಆಧಾರ್ ಕಾರ್ಡ್ ನಿಮ್ಮದು ರೇಷನ್ ಕಾರ್ಡ್ ಮತ್ತೆ ನೀವು ಯಾರನ್ನು ನೋಮಿನಿ ಮಾಡ್ತೀರಿ ನೋಡಿ ಅವರದ್ದು ಆಧಾರ್ ಕಾರ್ಡ್ ಮತ್ತೆ ಫೋಟೋ ಮತ್ತೆ ಅವರದ್ದು ಸೈನ್ ಬೇಕಾಗುತ್ತದೆ ನಿ ಸೈನ್ ಬೇಕಿದ್ದರೆ ನೀವು ಅವರನ್ನು ಬರ್ಲಿಕೆ ಹೇಳಬೇಕು ನಮ್ಮದು ಕಛೇರಿಗೆ ಬಂದು ನೀವು ಅಲ್ಲೆ ಸೈನ್ ಹಾಕ ಬೇಕಾಕ್ತದೆ ಆಗ್ಬೋದಾ ಹಾಂ ನೀವು ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಿಡ್ಕೊಂಡು ಬನ್ನಿ ಹಾಗೆನೇ ಪ್ರತಿ ತಿಂಗಳು ಮೀಟಿಂಗ್ ಇರ್ತದೆ ವಾರದಲ್ಲೀ ಒಂದು ದಿವಸ ಆ ಮೀಟಿಂಗ್ ಅಲ್ಲಿ ಕೂಡ ನೀವು ಬರಬೇಕು ತಪ್ಪಲಿಕ್ಕಿಲ್ಲ ಅದನ್ನು ಮತ್ತೆ ಹಾಗೆನೇ ನೀವು ವಾರಕ್ಕೆ ಕಟ್ಟಲಿಕ್ಕೆ ಇರುವಂತದ್ದು ಒಂದು ಐವತ್ತರಿಂದ ನೂರು ರೂಪಾಯಿ ತನಕ ಕಳಿಸಿ ಕಟ್ ಕಟ್ಬೋದು ಉಳಿತಾಯ ಅಂತ ಹೇಳ್ತೇವೆ ನಾವು ಅದನ್ನು ಐವತ್ತರಿಂದ ನೂರು ರೂಪಾಯಿ ತನಕ ಕಟ್ಲಿಕ್ಕೆ ಇರ್ತದೆ ಹಾಗೆನೆ ನೀವು ಲೋನ್ ಏನಾದರು ತೊಗೋಳ್ಳೊದಾದ್ರೆ ಅದರದ್ದು ಬಡ್ಡಿ ಬಡ್ಡೀ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ತನಕ ಇರ್ತದೆ ಬಡ್ಡಿ ಆಗ್ಬೋದಲ್ಲಾ ಆದರೆ ನೀವು ಬಡ್ಡಿದು ತಗೋ ನೀವೂ ಲೋನ್ ತೆಗೊಳೋದಾದರೆ ಬಡ್ಡಿಯನ್ನು ಕರೆಕ್ಟ್ ಟೈಮಿಗೆ ಕಟ್ಟಬೇಕು ಅಸಲು ಮತ್ತೆ ಬಡ್ಡಿ ಎಷ್ಟು ಅಮೌಂಟ್ ನೀವು ತಗೋಳ್ತಿರಿ ನೋಡಿ ಅದರ ಮೇಲೆ ಇಷ್ಟು ಅಂತ ಇರ್ತದೆ ಅದನ್ನು ನೀವು ತಪ್ಪಲಿಕ್ಕಿಲ್ಲ ಮಾತ್ರ ಆಗ್ಬೋದಲ್ಲವಾ ಬೇರೆ ನಿಮಗೆ ಸಂಧ್ಯ ಸುರಕ್ಷ ಅಂತ ಇರ್ತದೆ ಹೌದು ನಿಮ್ಮದು ಹೆಲ್ತ್ ಅಂದರೆ ನಿಮ್ಮದು ಆರೋಗ್ಯಕ್ಕೆ ಸಂಬಂಧಿಸಿದಂತೇ ಸಂಧ್ಯಾ ಸುರಕ್ಷಾಅಂತ ಇರ್ತದೆ ಅದರಲ್ಲಿ ನಿಮಗೆ ಕೆಲವೊಂದು ಬೆನಿಫಿಟ್ಸ್ ಏನಾದರು ಹುಷಾರಿಲ್ಲದೆ ಹೋದರೆ ಅದರಲ್ಲೆ ನಿಮ್ಮದು ಕಟ್ ಆಗ್ತದೆ ಆ ಥರ ಅದೊಂದು ಫ್ರೀ ನಿಮಗೆ ಅದು ನಿಮ್ಮದು ನೀವು ಎಷ್ಟೊತ್ತು ಸೇರ್ತೀರಿ ನೋಡಿ ಅದರ ಮೇಲೆ ಇರ್ತದೆ ಒಂದು ವರ್ಷಕ್ಕೆ ಅದು ಕಟ್ಲಿಕೆ ಇರುವಂತದ್ದುಒಂದು ಒಬ್ಬರಿಗೆ ಈಗ ನಿಮ್ಮ ಮನೆಯಲ್ಲಿ ಒಂದು ನಾಲ್ಕು ಐದು ಜನ ಇದ್ದರೆ ನಾಲ್ಕು ಐದು ಜನರದ್ದು ಒಟ್ಟಿಗೆ ಸೇರಿಸಿ ಕಟ್ಲಿಕೆ ಇರ್ತದೆ ನೀವು ಇವಾಗ ನಿಮ್ಮದು ಮತ್ತೆ ನಿಮ್ಮದು ಗಂಡಂದು ಮಾಡುದಾದರೆ ಅದರದ್ದು ಎಷ್ಟು ಅದರದ್ದು ಒಂದು ಚಾರ್ಜ್ ಮೇಲೆ ಒಂದೂವರೆ ಸಾವಿರ ಏನೋ ಇರಬೇಕು ಆ ಒಂದೂವರೆ ಸಾವಿರ ಅಂದರೆ ಇಬ್ಬರದ್ದು ಮೂರು ಸಾವಿರ ಆಗ್ತದೆ ವರ್ಷಕ್ಕೆ ಅಷ್ಟು ನೀವು ಕಟ್ಲಿಕೆ ಇರ್ತದೆ ಆಗ್ಬೋದಾ ಹಾಂ ಮೀಟಿಂಗ್ ಅಂತು ತಪ್ಲಿಕೆ ಇಲ್ಲ ನೀವು ನೀವು ನಮ್ಮ ಕಛೇರಿಗೆ ಬರುವಾಗ ನಾನು ಎಂತ ಎಲ್ಲ ಹೇಳಿದೆ ನೋಡಿ ಪತ್ರ ಎಲ್ಲ ಹೇಳಿದೆ ನೋಡಿ ಅದನ್ನೆಲ್ಲ ತಗೊಂಡು ಬನ್ನಿ ಡಾಕ್ಯುಮೆಂಟ್ಸನ್ನೆಲ್ಲ ಆಗ್ಬೋದಾ ಸರಿ ಆಶಾ ಅವರೆ ಎಂತ ಹೇಳಿದ್ದು ಲೋನಾ ಅಂದರೆ ನೀವು ಇವಾಗ ಫಸ್ಟಿಗೆ ಅಲ್ಲಾ ಸೇರೋದು ನೀವು ಫಸ್ಟಿಗೆ ಸೇರಿ ಆರು ತಿಂಗಳು ನೀವು ಕಟ್ಟಬೇಕು ಉಳಿತಾಯದ ಅಮೌಂಟ್ ಇರಬೇಕು ಆಮೇಲೆ ನೀವು ಒಂದು ನಿಮಗೆ ಐವತ್ತರಿಂದ ಒಂದು ಲಕ್ಷದ ತನಕ ಲೋನ್ ತೆಗಿಬೋದು ಆದರೆ ಮೊದಲು ಆರು ತಿಂಗಳು ಏನಿದೆ ನೋಡಿ ಅದು ಆರು ತಿಂಗಳು ನೀವು ಉಳಿತಾಯವನ್ನು ಕರೆಕ್ಟ್ ಆಗಿ ನೀವು ಉಳಿತಾಯ ಹಾಕಿದರೆ ಮತ್ತೆ ನಿಮಗೆ ಆರು ತಿಂಗಳ ನಂತರ ಐವತ್ತು ಸಾವಿರದಿಂದ ಒಂದು ಲಕ್ಷದ ತನಕ ನೀವು ಲೋನ್ ತೆಗಿಬೋದು ನಾವು ಲೋನ್ ಕೊಡ್ತೇವೆ ಆಗ್ಬೋದಾ ಸರಿ ಹಾಗಾದ್ರೆ ನೀವು ಯಾವಾಗ ಬರ್ತೀರಿ ನಮ್ಮ ಕಛೇರಿಗೆ ಹಾಂ ಸರಿ ನಾಲ್ಕು ದಿವಸ ಬಿಟ್ಟು ಬನ್ನಿ ಬರುವ ಮೊದಲು ನನಗೊಂದು ಫೋನ್ ಮಾಡಿ ಅಂದರೆ ನನ್ನ ನಾನು ನಿಮ್ಮನ್ನು ನೋಡಲಿಲ್ಲ ಅಲ್ಲವಾ ನನಗೊಂದು ಫೋನ್ ಮಾಡಿ ಬನ್ನಿ ನೀವು ಆಗ್ಬೋದಾ ಹಾಂ ಹಾಂ ಸರಿ ಆಶಾ ಅವರೆ ಸರಿ